ಹಲೋ ಇದು ಸಮೃದ್ಧಿ ಹೋಟೆಲ್ ಅವರಲ್ವಾ ಹಾಂ ನಾನು ಹೀಗೆ ಒಂದು ಅರ್ಧ ಗಂಟೆ ಹಿಂದೆ ಒಂದು ಮಸಾಲೆ ದೋಸೆ ಮತ್ತು ಒಂದು ಬಿಸಿಬೇಳೆಬಾತು ಆರ್ಡರ್ ಮಾಡಿದ್ದೆ ನನಗೀಗೊಂದು ಸಮಸ್ಯೆಯಾಗಿದೆಯಲ್ಲ ಏನೆಂದರೆ ಆಫೀಸಲ್ಲಿದ್ದೆ ಆಗಲೆ ನಾನಿವಾಗ ಹಾಸ್ಟ್ಲಿಗೆ ಬಂದಿದ್ದೀನಿ ಹಾಗಾಗಿ ನಾನು ಆರ್ಡ್ರ್ ಮಾಡಿದ್ದನ್ನು ನೀವು ನಿಮ್ಮ ಹೋಟ್ಲಿಂದ ಸೀದಾ ನನ್ನ ಹಾಸ್ಟ್ಲಿಗೇನೇ ಕಳ ಕಳಿಸಿಕೊಡಿ ಹೌದಾ ಮತ್ತೆ ನಾನು ಆಡರ್ ಮಾಡಿದ್ದು ಮಸಾಲೆ ದೋಸೆ ಮತ್ತು ಬಿಸಿಬೇಳೆಬಾತು ಅದ್ರ ಜೊತೆ ಒಂದು ಪ್ಲೇಟ್ ಪುಳಿಯೋಗರೆ ಹಾಗೆ ಎರಡು ಮಜ್ಜಿಗೇನ ಕಳಿಸಿಕೊಡಿ ನಮ್ಮದು ಅಡ್ರೆಸ್ಸ್ ಏನೆಂದರೆ ವೀರಶೈವ ಗುರುಕುಲ ಆಶ್ಟಲ್ ಸಿದ್ಧಗಂಗಾ ಎಕ್ಸ್ಟೆನ್ಷನ್ ಎದುರುಗಡೆ ಎಸ್ ಎಸ್ ಪುರಮ್ ತುಮಕೂರು ಹೌದಾ ಓಕೆ ಈ ಅಡ್ರೆಸ್ಗೆ ನನ್ನ ಆರ್ಡ್ರನ್ನು ಕಳಿಸಿಕೊಡಿ ಸರಿನಾ ಓಕೆ